ಜೀವನದಲ್ಲಿ ಪ್ರಾಬ್ಲಮ್ಸ್ ಸಾಮಾನ್ಯವಾಗಿ ಬಂದೇ ಬರುತ್ತೆ ಅಂದರೆ ಕಾಮನ್ ಜೀವನದಲ್ಲಿ ಪ್ರಾಬ್ಲಮ್ ಬಂದರೆ ಹೆದ್ರಿ ನಿಂತ್ಕೊಳ್ಳೋದು ಹೆದ್ರೋದ್ಕಿಂತ ಎಲ್ ಎಲ್ಲದ್ಕಿಂತ ಹೆಚ್ಚಾಗಿ ನಾವು ಅದನ್ನು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದ್ರ ಕಡೆಗೆ ಯೋಚನೆ ಮಾಡಬೇಕು ನಾನು ನನ್ನ ಲೈಫ್ನಲ್ಲಿ ಪ್ರಾಬ್ಲಮ್ ನಾ ಪ್ರಾಬ್ಲಮ್ ಬಂದಾಗ ಯಾವ ರೀತಿ ಹೆದ್ರಿಸಿದ್ದೆ ಮತ್ತು ಯಾವ ಪ್ರಾಬ್ಲಮ್ನ ನಾನು ಜಾಸ್ತಿ ಇಪ್ಪಾ ಇದು ದೊಡ್ದು ಪ್ರಾಬ್ಲಮ್ ಅಂತ ನಾನು ಅನ್ಕೊಂಡಿರೊ ಪ್ರಾಬ್ಲಮ್ ಅಂದರೆ ಎಕ್ಸಾಮ್ಸ್ ಸೋ ಎಕ್ಸಾಮ್ ಎಕ್ಸಾಮ್ ನನ್ ನಾನು ಅದು ಅನ್ಕೊಂಡಿದ್ದೆ ಬಟ್ ನಾವು ಪ್ರತಿ ಇಯರ್ ಒಂದು ಇಯರಿಂದ ಒನ್ ಇಯರಿಂದ ಟೀಚ್ ಮಾಡಿದ್ದಂಥ ಎಲ್ಲಾ ಲೆಸ್ಸನ್ ಆಗಲಿ ಪೋಯಮ್ ಆಗಲಿ ನಾವು ಕರೆಕ್ಟಾಗಿ ತಲೆಲಿ ಇಟ್ಕೊಂಡರೆ ಅಥ್ವಾ ಓದಿದಾಗ ಎಕ್ಸಾಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಂದರೂ ಎಷ್ಟೇ ಓದಿದ್ದರೂ ಕೂಡ ಎಕ್ಸಾಮ್ ಪೇಪರ್ ಕ್ವೆಶ್ಚನ್ ಪೇಪರ್ ನಮ್ಮ ಕೈಯ್ಯಲ್ಲಿ ಬಂದಾಗ ಎಕ್ಸಾಮ್ ಆಲಲ್ಲಿ ಕುತ್ಕೊಂಡಾಗ ಎಕ್ಸಾಮ್ ಪೇಪರ್ ನಮ್ಮ ಕೈಯ್ಯಲ್ಲಿ ಬಂದಾಗ ಹೆದರಿಬಿಟ್ವಿ ಅಂದರೆ ಅಂದರೆ ಭಯ ಏನಾದರು ಬಂದ್ಬಿಟ್ಟರೆ ನಮಗೆ ತಲೆಲಿ ಇರೋದು ಅಂತ ಓದಿರೋದೆಲ್ಲವೂ ಹೋಗಿಬಿಡುತ್ತೆ ಸೋ ನಾನು ಹೇಗೆ ನಾನು ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡಾಗ ಅಥ್ವಾ ಓದಿರೋದನ್ನು ನಾನೇನಾದರು ಮರಿತಾ ಇದ್ದೀನಿ ಅಂತ ಹೇಳ್ದಾಗ ನಾನು ಸ್ವಲ್ಪ ಹಾಂ ನನ್ನ ಸುತ್ತಮುತ್ತ ಯಾರು ಇಲ್ಲಪ್ಪ ನಾನೊಬ್ಬಳೆ ಇರೋದು ನನ್ನ ಮನೆಯಲ್ಲಿ ಕುತ್ಕೊಂಡು ನಾ ಹೆಂಗೆ ಓದ್ತಿದ್ನೋ ಅದೇ ರೀತಿ ನಾನು ಹಾಲ್ ಈ ಎಕ್ಸಾಮ್ ಆಲ್ದಲ್ಲು ನಾನು ಒಬ್ಬಳೇ ಇರೋದು ಅಂತ ತಿಳ್ಕೊಂಡು ಚೆನ್ನಾಗಿ ಓದಿರೋದನ್ನೆಲ್ಲ ಅವ್ ಈ ಕ್ವೆಶ್ಚನನ್ಗೆ ಈ ಆನ್ಸರ್ ಅಪ್ ಬರ್ದ್ರೆ ಆಯಿತು ಅಥ್ವಾ ಈ ಕ್ವೆಶ್ಚನಿಗೆ ಇದೇ ಆನ್ಸರ್ ಅಂತ ನಾನು ಡೆಫಿನೇಟಾಗಿ ನಂಗೆ ಗೊತ್ತಾತಂದ್ರೆ ನಾನಂತ್ರು ಬರ್ದಿದ್ದೀನಿ ಅದನ್ನು ಹಂಗ ಪ್ರಾಬ್ಲಮ್ ಪ್ರಾಬ್ಲಮ್ ಅನ್ಕೊಳೋಕ್ಕಿಂತ ಹೆಚ್ಚಾಗಿ ನಾವು ಓ ಇದು ಈ ನನ್ನ ನಾನು ಎಷ್ಟು ಈಝಿ ಅಲ್ಲವಾ ಇದು ನಾನು ಓದಿದ್ದೀನಿ ಅಲ್ಲವಾ ನಂಗೆಷ್ಟು ತಿಳಿಯುತ್ತೋ ಅಷ್ಟು ಬರೀತಿನಪ್ಪ ಮತ್ತಿನ್ನೇನು ಇಲ್ಲ ಮುಂದಿನ ರಿಝಲ್ಟ್ ಬಗ್ಗೆ ಚಿಂತೆ ಮಾಡೋದ್ಕಿಂತ ಹೆಚ್ಚು ಹೆಚ್ಚಾಗಿ ನಾವು ಹೋ ಇವಾಗ ನಾನು ಇದು ತಿಳ್ದಿದೆ ಈ ಕ್ವೆಶ್ಚನ್ಗೆ ಇದೇ ಆನ್ಸರ್ ಡೆಫ್ನೇಟಾಗಿ ನನಗಂತು ಗೊತ್ತು ನಾನು ಬರ್ದಿದ್ದೀನಿ ನಾನು ಬರೀತಿನಿ ಅಂತ ನಾನೇನಾದರು ಧೈರ್ಯದಿಂದ ಬರ್ದಿರೋದು ಬರ್ದಿರೋದಾಗಿರಲಿ ಅಥ್ವಾ ನನ್ನ ಅಕ್ಕ ಪಕ್ಕ ಬಾಜು ಫ್ರೆಂಡ್ಸ್ ಏನಾದರು ಡಿಸ್ಟಪ್ ಮಾಡಿದಾಗ ಏ ಇದನ್ನು ಹೇಳು ಅದ್ನ ಹೇಳು ಅಂತ ಹೇಳಿದಾಗ ನಂಗೆ ಗೊತ್ತಿಲ್ಲಪ್ಪ ನಂದನ್ನು ನಾನು ನೋಡ್ಕೊಂಡಾಗ ಅಥ್ವಾ ನಾನು ಓದ್ತಿರುವಾಗ ಓದುವಾಗ ಓದಿರೋದನ್ನು ನಾನು ಬರೆಯುವಾಗ ನಾನು ಪ್ರಾಬ್ಲಮ್ನ ಸ್ ಎಲ್ಲದ್ಕಿಂತ ಹೆಚ್ಚಾಗಿ ನಾನು ಭಯ ಪಟ್ಟಾಗ ನನಗೆ ನಾನೇ ಸಮಾಧಾನ ಮಾಡ್ಕೊಂಡಿದ್ದೀನಿ ಫಸ್ಟ್ ನಮ್ಗೆ ನಾವೇ ಸಮಾಧಾನ ಮಾಡ್ಕೊಳೋದನ್ನು ನಾವು ಕಲಿಬೇಕು ಯಾಕಂದರೆ ಈ ಎಕ್ಸಾಮ್ ಹಾಲ್ ಅಷ್ಟೇ ಅಲ್ಲ ಲೈಫ್ನಲ್ಲಿ ಯಾವುದೇ ಥರದ ಪ್ರಾಬ್ಲಮ್ಸ್ ಬಂದರೂ ನಮಗೆ ನಾವು ಫಸ್ಟ್ ಸಮಾಧಾನ ಮಾಡ್ಕೊಬೇಕು ಹೊರ್ತಾಗಿ ಯಾರೋ ಬಂದು ಸಮಾಧಾನ ಮಾಡ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ತಿಳ್ಕೊಬಾರದು ಯಾರೋ ಬಂದು ಸಮಧಾನ ಮಾಡ್ತಾರೆ ಅಥ್ವಾ ನಾವು ಅಳ್ಕೊಂಡು ಕುಂದುರ್ದಾಗಿರಲಿ ಅಳ್ತಾ ಕೂತರೆ ಏನು ಆಗೋದಿಲ್ಲ ಏನಾದರು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬೇಕು ಅಂತ ಹೇಳಿದಾಗ ನಮಗೆ ನಾವೇ ನಾವೆಲ್ಲಿ ತಪ್ಪು ಮಾಡಿದ್ವಿ ಅದ್ನ ಯಾವ್ರೀ ಯಾರಿಂದ ತಪ್ಪಾಯಿತು ಹೇಗೆ ತಪ್ಪಾಯಿತು ಅಂತ ನಾವು ಸ್ವಲ್ಪ ಕುಂತು ಯೋಚನೆ ಮಾಡಿದ್ದರೆ ಸಾಕು ಸುಮ್ನೆ ಕುಂತು ಯೋಚನೆ ಮಾಡಿದರೆ ಸಾಕು ತಪ್ಪಾಗಿದೆ ಅಲ್ಲವಾ ನಾನೇ ಸರಿ ಮಾಡ್ಕೊಂತೀನಿ ಅಂತ ನಾವೇನಾದರು ಸರಿ ಮಾಡ್ಕೊಳ್ಲಿಕ್ಕೆ ಹೋದ್ರೆ ಅದು ಸ್ವಲ್ಪ ಯೋಚನೆ ಮಾಡಿದರೆ ಸಾಕು ನಾನೆಲ್ಲಿ ತಪ್ಪು ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಕುಂತು ಯೋಚನೆ ಮಾಡಿದರೆ ಹೋ ಈ ತಪ್ಪು ಇದರಿಂದ ಆಗಿರೋದು ಅಂತ ತಿದ್ಕೊಳೋಕ್ಕೆ ನಾವು ಮುಂದೇನು ಮಾಡಬೇಕು ಅನ್ನೋದನ್ನು ನಮ್ಗೆ ತಲೆಯಲ್ಲಿ ಬರುತ್ತೆ ಇಲ್ಲ ಅಂದರೆ ನಾವು ಈ ಅಯ್ಯೋ ನಾ ಇದು ತಪ್ಪು ಮಾಡ್ಬಿಟ್ಟೆ ನನ್ನ ಭಯ ನಂಗೆ ಭಯ ಆಯಿತಲ್ಲಪ್ಪ ಹೇಗೆ ಮಾಡೋದು ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋಕ್ಕಿಂತ ಹೆಚ್ಚಾಗಿ ನಾ ಈ ಪ್ರಾಬ್ಲಮ್ನ ಸರಿ ಪಡ್ಸ್ಕೊಬೇಕು ಅನ್ನೋದನ್ನ ನಾನು ಕಲಿಬೇಕು ಅಲ್ಲವಾ ಯಾರೋ ಬಂದು ಸಮಧಾನ ಮಾಡ್ತಾರೆ ಅಥ್ವಾ ನಂಗೆ ಯಾರೋ ಬಂದು ಪ್ರಾಬ್ಲಮ್ ನನ್ ಪ್ರಾಬ್ಲಮ್ನ ದೂರ ಮಾಡ್ತರೆ ಅನ್ನೋದ್ಕಿಂತ ಎಚ್ಚಾಗಿ ನನ್ ಪ್ರಾಬ್ಲಮ್ನ ನಾನ್ ಹೇಗ್ ಸಾಲ್ವ್ ಮಾಡ್ಕೊಬೇಕು ನನ್ ಪ್ರಾಬ್ಲಮ್ನ ನಾನ್ ಹೆಂಗ್ ದೂರ ಮಾಡ್ಕೊಬೇಕು ಅನ್ನೋದ್ನ ಸೊಲ್ಪ ಕುಂತ್ ಯೋಚ್ನೆ ಮಾಡಿದ್ರೆ ಸಾಕು ನಮ್ಮ ನಮ್ಮೆಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಸಾಲ್ವ್ ಮಾಡ್ಕೊಂಡೆ ಮಾಡ್ಕೊತೀವಿ ಆಗ ನಾವು ಎಕ್ಸಾಮ್ ಒಂದೇ ಅಲ್ಲ ಎಕ್ಸಾಮ್ ನಾನು ಎಕ್ಸಾಂಪಲ್ ಹೇಳಿರೋದು ಎಕ್ಸಾಮ್ ಬಗ್ಗೆ ಸೊ ಎಕ್ಸಾಮ್ ಎಕ್ಸಾಮ್ ಅಷ್ಟೆ ಅಲ್ಲ ಜೀವನದಲ್ಲಿ ಹಲ್ವಾರು ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ಹೇಗೆ ಎದುರ್ಸಿ ನಿಂದಿರ್ಸಬೇಕು ಅನ್ನೋದು ಮೊದಲೇ ಯಾರ್ಗು ಗೊತ್ತಿರೊಲ್ಲ ಪ್ರಾಬ್ಲಮ್ ಬಂದ್ಮೇಲೆ ಗೊತ್ತಾಗೋದು ಯಾಕೆ ಬಂತು ಈ ಪ್ರಾಬ್ಲಮ್ ಹೇಗ್ ಬಂತು ಮತ್ತು ನಾನಿದನ್ನು ಹೆಂಗೆ ಸಾಲ್ವ್ ಮಾಡ್ಕೊಬೇಕು ಹೆಂಗೆ ಎದುರ್ಸಿ ನೀ ಎದುರಿಸಬೇಕು ಆ ಪ್ರಾಬ್ಲಮ್ನ ಅಥ್ವಾ ಒಬ್ಬ ವ್ಯಕ್ತಿ ನನ್ನನ್ನು ಭಯ ಪಡಿಸ್ತಾ ಇದ್ದಾನೆ ಅಂದಾಗ ನಾನು ಅವನಿಂದ ಹೆಂಗೆ ದೂರ ಆಗಬೇಕು ಅಂದರೆ ಯಾವ ರೀತಿಯಾಗಿ ನಾನು ಧೈರ್ಯದಿಂದ ಇರಬೇಕು ಅವ ನಾನು ಹೆದ್ರಿದ್ದೀನಿ ಅಂತಂದು ತಕ್ಷಣ ಅವ್ನಿನ್ನೂ ಜಾಸ್ತಿಯಾಗಿ ನಮ್ಗೆ ಎದುರ್ಸೋಕೆ ಬರ್ತಾನೆ ಸೊ ಆವಾಗ ಯಾವ ರೀತಿಯಾಗಿ ಎದುರ್ಸಿ ನಿಂದಿರ್ಸಬೇಕು ಅನ್ನೋದನ್ನು ಕೂಡ ನಾವು ಕಲ್ತಿರಬೇಕು ಇಲ್ಲಾಂತ ಹೇಳಿದ್ರೆ ನಾವು ಹೆದರ್ತಾ ಇದ್ದೀವಿ ಅಂದ ತಕ್ಷಣ ಅವನು ಇನ್ನು ಜಾಸ್ತಿ ಮಾಡ್ತಾನೆ ಏ ಇವ್ರು ನನ್ನ ನೋಡಿ ಹೆದರ್ತಾ ಇದ್ದಾರೆ ಇವ್ಳ್ನ ಹೆದ್ರಿಸ್ಬೇಕು ಇವನೇ ಅವನು ಅಥ್ವಾ ಅವಳು ಯಾರೋ ಆಗಿರಲಿ ನಮನ್ನ ಹೆದ್ರಿಸೋರ್ ಯಾರೋ ಆಗಿರಲಿ ಹೆದ್ರಿಸೋರು ಯಾರೇ ಆಗಿರಲಿ ಹೆದ್ರಿದ್ ತಕ್ಷಣ ನಾವು ಅವ್ರು ಹೆದ್ರಿಸಿದ್ ತಕ್ಷಣ ನಾವು ಹೆದ್ರ್ ಬಿಟ್ಟರೆ ಇನ್ನು ಜಾಸ್ತಿ ನಮನ್ನ ಹೆದ್ರಿಸ್ತಾರೆ ನಮ್ಮ ಲೈಫ್ನಲ್ಲು ಕೂಡ ನಾವು ಹಾಗೆ ಇರಬೇಕು ಯಾವುದೇ ಬರಲಿ ಯಾವುದೇ ಪ್ರಾಬ್ಲಮ್ ಬರಲಿ ಏನೇ ಬರಲಿ ಎದುರ್ಸಿ ನಿಂದ್ರು ಎದುರ್ಸ್ಬೇಕು ನಾವು ಎದುರ್ಸ್ತಿದ್ದಾಗ್ಲೆ ಗೊತ್ತಾಗೋದು ನಾನ್ ಹೆದ್ರುತಾ ಇದ್ದೀನಿ ಅನ್ನೋದು ನನಗಷ್ಟೆ ಗೊತ್ತಿರಬೇಕು ಹೊರ್ತು ಯಾರ್ಗು ಗೊತ್ತಾಗ್ಬಾರದು ಅದು ನಾನು ಹೆದರ್ತಾ ಇದ್ದೀನಿ ಅಂತಂದಾಗ ಯಾರು ಹೆದ್ರೋದಿಲ್ಲ ಅಂತಲ್ಲ ಏನು ಪ್ರಾಬ್ಲಮ್ ಬಂದರೂ ನಾ ಹೇಳ್ತಾಯಿದ್ದೀನಿ ಅಂದರೆ ನಾನು ಏನು ಹೆದ್ರೋದಿಲ್ಲ ಅಂತ ಏನು ಇಲ್ಲ ನಾನು ಹೆದರ್ತಿನಿ ಸೋ ನಾವು ಹೆದ್ರಿರೋದ್ನ ಯಾರ್ಗು ಗೊತ್ತಾಗ್ಬಾರದು ಓ ಅವ್ಳು ಸ್ಟ್ರಾಂಗ್ ಆಗಿದ್ದಾಳೆ ಅಂತಲೇ ಕಾಣಿಸಬೇಕು ಹೊರ್ತಾಗಿ ಯಾರ್ಗು ನಾವು ಹೆದರ್ತಾ ಇದ್ದೀವಿ ಅಂತ ಯಾರ್ಗು ಅನಿಸ್ಬಾರದು ಸೊ ಅನಿಸ್ದಾಗ ಇನ್ನು ಸೊಲ್ಪ ನಮ್ಮನ್ನ ಲೋ ಮಾಡಕ್ಕೆ ನೋಡ್ತಾರೆ ಅಂದರೆ ಜಾಸ್ತಿ ನೋವು ಮಾಡಕ್ಕೆ ಆಗಿರಲಿ ಮತ್ತು ಅಥ್ವಾ ನಮ್ಮನ್ನು ಭಯ ಬೀಳ್ಸೋಕೆ ಆಗಿರಲಿ ಇನ್ನು ಜಾಸ್ತಿ ಅವರು ಹೆದರಿಸೋದ್ನ ಜಾಸ್ತಿ ಮಾಡ್ತಾರೆ ಸೊ ನಾನು ನನ್ನ ಲೈಫ್ನಲ್ಲಿ ಎಕ್ಸಾಮ್ ಅಷ್ಟೇ ಅಲ್ಲ ಸೊ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಎಕ್ಸಾಂಪಲ್ ಎಕ್ಸಾಮ್ ಹೇಳಿದ್ದೆ ಸೊ ಇನ್ನೊಂದು ಎಕ್ಸಾಂಪಲ್ ಏನಂತಂದರೆ ಅಸೈನ್ಮೆಂಟ್ ಏನಾದರು ಪ್ರೊಜೆಕ್ಟ್ ಏನಾದರು ಮಾಡದೇ ಇರುವಾಗ ಮ್ಯಾಮ್ ನಮ್ಮನ್ನು ಎಕ್ಸಾಮ್ ಕೂರ್ಸೋದಿಲ್ಲ ನಿಮಗೆ ಹೋಗಿಬಿಡಿ ನಿಮ್ಮ ಟಿ ಸಿ ಕೊಡ್ತೀನಿ ಹಾಗೆ ಹೀಗೆ ಅಂತೇನಾದರು ಬೈದಾಗ ಸೊ ಕುಂತು ಸ್ವಾರಿ ಮ್ಯಾಮ್ ನಾನು ಇನ್ಮೆ ಆ ಪ್ರೊಜೆಕ್ಟ್ನ ನಾನು ಎಷ್ಟು ಟೈಮ್ದಲ್ಲಿ ಮಾಡಿ ಮಾಡಿಕೊಡ್ತೀನಿ ನನ್ಮೇಲೆ ನನ್ಗೆ ಕಾನ್ಫಿಡೆನ್ಸ್ ಐತಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬೇಕು ಹೇಳಿದಾಗ ಅದನ್ನು ನಾವು ಮಾಡಿಕೊಟ್ಟಾಗ ಅವ್ರಿಗು ಓ ಅವ್ಳು ಹೇಳಿದ್ದು ತಕ್ ಅವ್ಳು ಹೇಳಿದ ತಕ್ಕಂಗೆ ಅವ್ಳು ಮಾಡಿ ಕೊಟ್ಟಾಳಪ್ಪ ಅವ್ಳ ಪ್ರಾಬ್ಲಮ್ ಸಾಲ್ವ್ ಮಾಡಾಳ ಅಂತ ಹೇಳಿ ಅವ್ಳೆ ಅವ್ರ ಪ್ರಾಬ್ಲಮ್ನ ಅವಳು ಸಾಲ್ವ್ ಮಾಡ್ಕೊಂಡಿದ್ದಾಳೆ ನನಗೂ ಅವ್ಳು ಮಾತ್ಕೊಟ್ಟಂಗ ನನ್ನ ಜೊತೆ ನಡ್ಕೊಂಡಿದ್ದಾಳೆ ಅಂತ ಹೇಳಿ ಅವ್ರಿಗೂ ಅರ್ಥ ಆಗುತ್ತೆ ಆವಾಗ ಅವ್ರುಗೂ ನಮ್ಮೇಲೆ ಜಾಸ್ತಿ ನಂಬಿಕೆ ಬರುತ್ತೆ ನಾನು ಅಯ್ಯೋ ನಾನು ಈ ಈ ಈ ಮಾಡೋ ಕೆಲಸವನ್ನ ಅವಾಗ್ಲೆ ಪಸ್ಟ್ಗೆ ಮಾಡ್ಬಿಟ್ಟಿದ್ದರೆ ಇಷ್ಟೆಲ್ಲ ಬೈಸ್ಕೊಳ್ಳೋ ಕಷ್ಟ ಬರ್ತಿರ್ಲಿಲ್ಲಂತ ನಾವು ಅನ್ಕೊಬೋದು ಅನ್ಕೊಂಡಿರ್ತೀವಿ ಸೊ ಆವಾಗ ಇನ್ನು ಲೈಫ್ನಲ್ಲಿ ಪ್ರಾಬ್ಲಮ್ ಬರೋದಂತು ಕಾಮನ್ ಲೈಫ್ನಲ್ಲಿ ಪ್ರಾಬ್ಲಮ್ ಬಂದಾಗ್ಲೆ ಗೊತ್ತಾಗೋದು ಮುಂದೆ ನಾವೇನು ಮಾಡಬೇಕು ಅಂತ ಹೇಳಿ ನಾವು ಮುಂದೆ ಏನು ಮಾಡಬೇಕು ಈಗ ಮಾಡಬೇಕು ಅಂತ ಗೊತ್ತಾಗದೆ ಇಲ್ಲಾಂದರೆ ಲೈಫ್ನಲ್ಲಿ ಪ್ರಾಬ್ಲಮ್ ಇಲ್ಲಾ ಅಂತ ಹೇಳ್ಬಿಟ್ಟರೆ ನಾವು ಏನು ಇದು ಮಾಡಕ್ಕಾಗೋದಿಲ್ಲ ನಾವು ಮುಂದೆ ಬರಬೇಕು ಅಂತ ಅಂದ ಮೇಲೆ ನಮಗೆ ಪ್ರಾಬ್ಲಮ್ ಗೊತ್ತಾಗಬೇಕು ಪಸ್ಟು ನಾವು ಯಾವುದನ್ನು ಏನನ್ನು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗ್ಬಿಟ್ಟರೆ ಅದು ಒಳ್ಳೆಯದೆ ಆಗುತ್ತೆ ಅಂತ ನಮ್ಮ ತಲೇಲಿ ಇಟ್ಕೊಳ್ಳೆಬಾರದು ಯಾಕಂದ್ರೆ ಪ್ರಾಬ್ಲಮ್ ಬಂದಾಗಲೇ ಗೊತ್ತಾಗೋದು ಕೊನೆಯದಾಗಿ ನಾವು ಯಾವ್ರೀತಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಥ್ವಾ ಅದನ್ನ ಎಲ್ಲರಿಗೂ ವ್ಯಕ್ತಪಡಿಸ್ತೀವಿ ಅನ್ನೋದು ನಮ್ಗೆ ಗೊತ್ತಾಗ್ತೈತಿ ಅದು ಪ್ರಾಬ್ಲಮ್ ಬಂದ್ಮೇಲೆ ನಾವು ಹೆದರಿ ಹಿಂದೆ ಸರಿದ ಬಿಟ್ರೆಯಪ್ಪ ಇದೇನಪ್ಪ ಇದು ಪ್ರಾಬ್ಲಮ್ ಅಂತ ಹಿಂದೆ ಸರಿದು ಬಿಟ್ಟರೆ ನಾವು ಹಿಂದೆ ಮಾಡಿರೋದು ಅಥ್ವಾ ಮುಂದೆ ಮಾಡ್ಬೇಕು ಅನ್ಕೊಂಡಿರೊ ಕೆಲಸವೂ ಆಗದೇ ಕೈಕಟ್ ಎಲ್ಲವೂ ವ್ಯರ್ಥ ಆಗ್ಬಿಡ್ತದೆ ಅದು ಆ ಮಾಡಿರೋ ಆಗೋ ಕೆಲಸ ಹೋಗಲಿ ಮಾಡಿರೋ ಕೆಲಸ ಕೂಡ ವ್ಯರ್ಥ ಆಗ್ಬಿಡ್ತೈತಿ ಸೊ ಹಂಗೆ ಹಾಗ್ಬಾರದು ನಾವು ಈ ಈ ಮಾಡೋ ಕೆಲಸ ಏನೇ ಅಂದ್ಕೊಂಡಿದ್ವಿ ಅಂದ್ರೆ ನಾವು ಅನ್ಕೊಬೇಕು ಮೊದಲೇ ಮಾ ಈ ಕೆಲಸ ಮಾಡಬೇಕು ನಾನು ಅಂತ ಅನ್ಕೊಂಡಾಗ ನಾವು ತಿಳ್ಕೊಂಬಿಡಬೇಕು ಇದರಿಂದ ತುಂಬ ಪ್ರಾಬ್ಲಮ್ಸ್ ಬಂದೇ ಬರ್ತೈತಿ ನಾನು ಅದನ್ನು ಪೇಸ್ ಮಾಡಿ ನಿತ್ಕೊಬೇಕು ಅನ್ನೋದನ್ನು ನಾವು ಕಲಿಬೇಕು ಸೊ ನಮ್ಮ ಲೈಫ್ನಲ್ಲಿ ಎಕ್ಸಾಮ್ ಆಗಿರಲಿ ಮತ್ತು ಅಥ್ವಾ ಏನೋ ಮನಿ ಪ್ರಾಬ್ಲಮ್ಸ್ ಅಲ್ಲಿ ನಾವೇನಾದ್ರು ಸ್ ಮಾತಲ್ಲಿ ಸಿಕ್ಕಾಕಿಕೊಂಡಿರುವಾಗ ನಾವೇನಾದರು ತಪ್ಪು ಮಾತಾಡಿದಾಗ ಅದನ್ನು ನಾವು ಹೆಂಗೆ ಸಾಲ್ವ್ ಮಾಡ್ಕೊಬೇಕು ಒಂದು ಸ್ವಾರಿಯಿಂದನು ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಇಲಾಂದರೆ ನಾವು ಕ್ಷಮೆ ಕ್ಷಮೆ ಕೇಳಿದಾಗ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಆದರೆ ಇಲ್ಲಿ ಒಂದೊಂದು ಕೆಲಸಗಳು ನಾವು ಮಾಡಿರೋ ಕೆಲ್ಸಗಳಾಗಿರಲಿ ಅದನ್ನು ಸರಿ ಮಾಡೋ ತನ್ಕಾನು ಅದು ಪ್ರಾಬ್ಲಮ್ಸಲ್ಲಿ ಪ್ರಾಬ್ಲಮ್ ದೂರ ಹೋಗೋದೇ ಇಲ್ಲ ಅಂದಾಗ ನಮಗೂ ಗೊತ್ತಾಗುತ್ತೆ ಪ್ರಾಬ್ಲಮ್ ಬಂದಾಗಲೇ ಗೊತ್ತಾಗೋದು ನಮಗೆ ಏ ನಾವು ಯಾವ ಕೆಲಸ ಮಾಡಿದರೆ ಯಾವ್ರೀತಿ ಇರುತ್ತೆ ಅಂತ್ಹೇಳಿ ಪ್ರಾಬ್ಲಮ್ ಬಂದ್ಮೇಲೆ ನಮಗೆ ಅರ್ಥ್ವಾಗೋದು ನಾವು ಯಾವ ಕೆಲಸ ಮಾಡ್ತಾ ಇದ್ದೀವಿ ಕರೆಕ್ಟ್ ಇದ್ಯೋ ಇಲ್ಲವೋ ಅಥ್ವಾ ಬೇರೆಯವರ ಟಾಂಗ್ ಮಾತುಗಳನ್ನ ಕೇಳೋದರಿಂದ ನಮಗೆ ಬೇರೆಯವರು ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ಅಂದ್ಮೇಲೆ ಪ್ರಾಬ್ಲಮ್ ಬಂದಿಲ್ಲ ಅಂದರು ಪ್ರಾಬ್ಲಮ್ ಆಗಿ ವ್ಯಕ್ತಿ ಬರ್ತಾನೆ ಅಂದರೆ ಮನುಷ್ಯ ಬಂದೇ ಬರ್ತಾನೆ ಏನು ಫ್ರೆಂಡ್ ಆಗಿರ್ಸ್ ನಮ್ಮ ಸರ್ ನಮ್ಮ ಸರ್ಕಲ್ ಅಲ್ಲಿರೊ ಫ್ರೆಂಡ್ಸ್ ಆಗಿರಲಿ ಮತ್ತು ಫ್ಯಾಮ್ಲಿ ಮೆಂಬರ್ಸ್ ಆಗಿರಲಿ ಮತ್ತು ನಮ್ಗೆ ಆಗದೇ ಇರೋ ಶತ್ರುಗಳಾಗಿರಲಿ ಬಂದು ನಮ್ಗೆ ಏ ಇದ್ಯಾಕೆ ಹಿಂಗೆ ಮಾಡಂತಿ ಇದು ತಪ್ಪಲ್ಲಾ ಅಂತ ಹೇಳೆ ಹೇಳ್ತಾರೆ ಅದು ಸರಿಯಿದ್ದರೂ ಕೂಡ ತಪ್ಪಂತ ಹೇಳ್ತಾರೆ ಯಾಕಂದರೆ ಅವ್ರ್ಗೆ ಆ ಕೆಲಸ ಇಷ್ಟ ಇರಲ್ಲ ನಾವು ಒಳ್ಳೆಯದು ಮಾಡ್ತಾ ಇದ್ದೀವಿ ಒಳ್ಳೆದಾಗ್ತಾ ಇದ್ದೀವಿ ಒಳ್ಳೆಯದ್ನ ಹೇಳ್ತಾ ಇದ್ದೀವಿ ಅಥ್ವಾ ನಮ್ಗೆ ಒಳ್ಳೆಯದಾಗ್ತಾ ಇದೆ ಅಂದಾಗ ಅವ್ರಿಗೆ ಸಹಿಸಿಕೊಳ್ಳೋಕ್ಕಾಗಲ್ಲ ಅಂದ್ಮೇಲೆ ಅವರು ಇದು ತಪ್ಪು ಅದು ಸರಿ ಅಂತ ಕಮೆಂಟ್ ಮಾಡೋಕೆ ಬಂದೇ ಬರ್ತಾರೆ ಅದರ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಬಾರದು ಲೈಫ್ನಲ್ಲಿ ಏನೆ ಪ್ರಾಬ್ಲಮ್ ಬಂದ್ರು ಸಾಲ್ವ್ ಮಾಡ್ಬೇ